ಇಡೀ ನಮ್ಮ ಪ್ರದೇಶದಲ್ಲಿ ಇವತ್ತು ಸಾರಿಗೆ ಬಗ್ಗೆ ನಾನು ವಿಷಯ ವ್ಯಕ್ತಪಡಿಸಬೇಕಾದರೆ ಆ ಸಾಧನಗಳು ಭಾಳಷ್ಟು ಸ್ಥಿತಿಯಲ್ಲಿ ಅಯೋಮಯೋವಾಗಿರುತ್ತೆ ಇಂತಹ ಸಾಧನಗಳ ಬಗ್ಗೆ ನಾನು ಒಂದಷ್ಟು ಸುಧಾರಣೆ ಬಗ್ಗೆ ವಿಷಯನ ವ್ಯಕ್ತಪಡಿಸಬೇಕಾದ್ರೆ ಒಂದಷ್ಟು ರಸ್ತೆಗಳಲ್ಲಿ ಸಿಗುವಂತಹ ರಸ್ತೆ ಮಾರ್ಗ ಆಗಿರ್ಬೌದು ಕಲ್ಲು ಬಂಡೆ ಇರತಕ್ಕಂತಹ ಒಂದು ರಸ್ತೆ ಮಾರ್ಗ ಆಗಿರ್ಬೌದು ಈ ಮಧ್ಯದ ಒಂದಸ್ಸು ಸುಧಾರ್ಣೆಗೊಂಡಿರ್ತಕ್ಕಂತಹ ತಾರ್ ರೋಡ್ ಆಗಿರ್ಬೌದು ಸಿಮೆಂಟ್ ರಸ್ತೆ ಆಗಿರ್ಬೌದು ಇನ್ನೊಂದು ಬೇರೆ ರೀತಿಯಲ್ಲಿ ಮಣ್ಣಿನ ರಸ್ತೆ ಆಗಿರ್ಬೌದು ಇಂತಹ ರಸ್ತೆಗಳಲ್ಲಿ ಸಹ ಸಂಚಾರ ಮಾಡಲಿಕ್ಕೆ ನನ್ನದೇ ಆಗಿರ್ತಕ್ಕಂತಹ ನಮ್ಮದೇ ವ್ಯವಸ್ಥೆಗಳಿ ಗೊಳಿಸಿರುತಕ್ಕ ಬಸ್ಸುಗಳಾಗಿರ್ಬೌದು ಸರ್ಕಾರದ ರೈಲು ಆಗಿರ್ಬೌದು ಇಂಥ ಓಡಾಟ ಮಧ್ಯಲ್ಲಿ ವ್ಯವಸ್ಥೆ ನೋಡಿದಾಗ ಅಂಕುಡೊಂಕಿನ ಸಂಚಲನಗೊಳಿಸುವಲ್ಲಿ ನಮ್ಮ ವ್ಯವಸ್ಥೆಯನ್ನು ಸಹ ಎಲ್ಲೋ ರೀತಿಯಲ್ಲಿ ನಾವು ಕುಂದಿದ್ದೀವಿ ಅನ್ನೋದು ನಾವು ಒಂದು ವಿಶ್ವಾಸ್ದಲ್ಲಿ ತೆಗೆದುಕೊಬೇಕಾಗುತ್ತೆ ಒಂದಷ್ಟು ವಿಚಾರ ವಿನಿಮಯಗಳನ್ನ ಮಾಡ್ತಾ ಹೋದರೆ ರಸ್ತೆಗಳು ಹೇಗಿದೆ ಸರಿ ಇದೀಯಾ ಇಲ್ಲ ಅನ್ನೋದನ್ನ ನಾವು ವಿಮರ್ಶೆ ಮಾಡಿಕೋಬೇಕಾಗತ್ತೆ ಈ ವಿಮರ್ಶೆ ಹೇಗಿರಬೇಕಂತೇಳದ್ರೆ ಆ ಒಂದು ನನ್ನದೇ ಜೀವನದಲ್ಲಿ ನನ್ನ ಜೀವನ ಪಾಠ ಹೇಗಿರಬೇಕು ಅಂತ ನಾವು ಬಯಸ್ತಿವೋ ಅದೇ ರೀತಿಯಲ್ಲಿ ಸಹ ಮೂಲಭೂತ ಸೌಕರ್ಯಗಳಲ್ಲಿ ಸಹ ರಸ್ತೆ ಸಹ ಒಂದು ವ್ಯವಸ್ಥೆಗೊಳಿಸಬೇಕಾಗತ್ತೆ ಇಂತಹ ನನ್ನ ಜೀವನದ ಮಧ್ಯದಲ್ಲಿ ಬರುವಂತಹ ಮೂಲಭೂತ ಸೌಕರ್ಯಗಳ ರಸ್ತೆ ಸಹ ಒಳ್ಳೆ ಸುಗಮವಾಗಿರಬೇಕು ಸಂಚಾರ ಮಾಡಲಿಕ್ಕೆ ಈ ಸಂಚಾರಗೊಳಿಸುವಲ್ಲಿ ಯಾವುದೇ ರೀತಿಯಲ್ಲಿ ಅಪಾಯ ಕಾದಿರಬಾರ್ದು ಅಪಾಯ ಮಟ್ಟದಲ್ಲಿ ಪ್ರಾಣ ಹಾನಿ ಸಹ ಹೋಗಬಾರದು ಅನ್ನೋ ಮಟ್ಟಕ್ಕೆ ನಾವು ರಸ್ತೆಗಳಲ್ಲಿ ನಾವು ಬಸ್ಸಿನ ವ್ಯವಸ್ಥೆ ಆಗಿರ್ಬೌದು ಆಟೋ ವ್ಯವಸ್ಥೆ ಆಗಿರ್ಬೌದು ಮತ್ತೊಂದು ವಾಹನ ವ್ಯವಸ್ಥೆ ಆಗಿರ್ಬೌದು ಇದೇ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ಸಂಚಾರ ಮಾಡೊಂತಹ ವಾಹನಗಳು ಸೌಲಭ್ಯದ ರೀತಿಯಲ್ಲಿ ನಮಗೆ ವ್ಯವಸ್ಥೆಗೊಳಿಸಿರುಂತಹ ಮಧ್ಯದ ಭಾಗದಲ್ಲಿ ನಾವು ಸಂಚಾರ ಮಾಡೊವಂತಹ ಒಂದು ಮಾರ್ಗ ಇದ್ಯಲ್ಲಾ ಇಂತಹ ಮಾರ್ಗಗಳು ನಮಗೆ ವ್ಯವಸ್ಥೆಯ ರೀತಿಯಲ್ಲಿ ಸುಗಮವಾಗಿ ಸಾಗೋವಂಥ ರೀತಿಯಲ್ಲಿ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ತುಂಬ ಚೆನ್ನಾಗಿರೋವಂಥ ವ್ಯವಸ್ಥೆಯನ್ನು ನಾವು ಕಾಣಬೇಕಾಗತ್ತೆ ಇಂತಹ ಕಾಣುವಂತಹ ರಸ್ತೆ ಮಾರ್ಗಗಳು ನಮಗೆ ರಸ್ತೆಯಲ್ಲಿ ಯಾವತ್ತೂ ಅಷ್ಟೇ ಸಹ ಬಸ್ಸು ಎತ್ತಿನಗಾಡಿ ಮತ್ತೆ ದ್ವಿಚಕ್ರ ವಾಹನಗಳು ಇದೇ ರೀತಿಯಲ್ಲಿ ಮಧ್ಯದ ಭಾಗದಲ್ಲಿ ಇನ್ನು ಒಂದಷ್ಟು ಸಂಚಾರದ ವಾಹನಗಳು ದಟ್ಟಣೆಯಲ್ಲಿ ನಾವು ಸಾಗಲಿಕ್ಕೆ ನಮಗೆ ಒಳ್ಳೆಯ ಸುಮಾರ್ಗವಾದಂತಹ ಸುಸಂದರ್ಭದವಾದಂತಹ ರಸ್ತೆಗಳು ನಮಗೆ ಭಾಳಷ್ಟು ರೀತಿಯಲ್ಲಿ ಹೆಚ್ಚಿಗೆ ಬಯಸಿದ್ದಕ್ಕೆ ನಾವು ಇಷ್ಟಪಡ್ತೇವೆ ಅದ್ರ ಪಕ್ಕದಲ್ಲಿಯೂ ಸಹ ನಾವು ಒಂದಷ್ಟು ಈ ರಸ್ತೆಯ ಅಂದರೆ ಈ ಎನ್ ಹೆಚ್ಚು ಎನ್ ಹೆಚ್ ಸೆವೆಂಟಿನ್ ಎನ್ ಹೆಚ್ ಫೋರ್ ಕಾಣುವಂಥ ರಸ್ತೆಗಳು ಬಾಳಷ್ಟು ರೀತಿಲಿ ಸ್ಪಷ್ಟತೇನ ಕೊಡುತ್ತೆ ಅದೇ ರೀತಿಯಲ್ಲಿ ಈ ರೈಲು ಮಾರ್ಗಗಳು ಸಹ ಭಾಳಷ್ಟು ರೀತಿಯಲ್ಲಿ ತುಂಬ ಅನುಕೂಲವಾದಂತಹ ರೀತಿಯಲ್ಲಿ ಸಂಚಾರ ಮಾಡ್ತಿರುತ್ತವೆ ಆ ರೈಲು ಮತ್ತು ಬಸ್ಸಿನ ನಡುವೆ ಇರುತ್ತಕಂತಹ ಮಾರ್ಗಗಳೇನಿದೆಯಲ್ಲ ಇಂತಹ ಮಾರ್ಗಗಳ ನಾವು ಎಲ್ಲೂ ಕಾಣದ ರೀತಿಯಲ್ಲಿ ನಾವು ಕಾಣ್ತೀವಿ ಈ ವೃತ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಕಾಣುವಂತಹ ನಾವು ಆ ಕಷ್ಟ ನೀಡುವಂತಹ ರಸ್ತೆಗ್ಳು ಮಾರ್ಗಗಳು ಇದೆಯಲ್ಲ ಅದನ್ನ ನಾವು ಭಾಳಷ್ಟು ತಾಳೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ರೈಲ್ವೇ ರೈಲು ಸಂಚಾರವೇ ನಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕಾಣ್ತೇವೆ ಬಸ್ಸಿನ ಮಾರ್ಗ ಕಾಣುವವಂಥ ರೈ ಅದು ಆ ಒಂದು ಅನುಭವವನ್ನ ನಾವು ಬೇರೆ ರೀತಿಯಲ್ಲಿ ಕಾಣ್ತೇವೆ ಹಾಗಾಗಿ ಎರಡೂ ರಸ್ತೆಯ ಮಾರ್ಗಗಳು ಭಾಳ ನಿರಂತರವಾಗಿ ಅಯೋಮಯವಾಗಿ ಇಲ್ದಂತಕಂಥದ್ದು ವ್ಯವಸ್ಥೆನ ನಾವು ಕಾಣಲಿಕ್ಕೆ ಹೋಗಲೇಬಾರ್ದು ಒಂದು ಸುವ ಸುಸಜ್ಜಿತವಾದಂತಹ ಸುಮಾರ್ಗವಾದಂತಹ ಮಾರ್ಗಗಳನ್ನು ಕಂಡು ನಾವು ಸಂಚಾರ ಮಾಡುವಲ್ಲಿ ನಾವು ನಿಪುಣತೆಯನ್ನು ಕಾಣಬೇಕು ಅನ್ನೋದೇ ಈ ಈ ಒಂದು ವಿಷಯದ ಸ್ಪಷ್ಟತೆಯಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತಿದ್ದೇನೆ ಸಾರಿಗೆಯ ಸಾಧನಗಳು ಇಲ್ಲಿ ವ್ಯವಸ್ಥೆ ಹೇಗಿರಬೇಕಂತೇಳದ್ರೆ ಟೈರು ನಡೆಯುವಂಥ ಟೈರು ಒಂದು ರೀತಿಯಲ್ಲಿ ಈ ಮೇಲ್ಭಾಗದ ಪದರಗಳಿರ್ತಕ್ಕಂಥ ಟೈರು ರಸ್ತೆ ಮಾರ್ಗದಲ್ಲಿ ಭೂಮಿಗೆ ತಾಗದ ರೀತಿಯಲ್ಲಿ ಸ್ಪರ್ಶವನ್ನು ಅನುಭವವನ್ನ ತೆಗೆದುಕೋಬೇಕು ಹಳ್ಳ ಕೊಳ್ಳಗಳು ಇರ್ತ ಇರ್ತಕ್ಕಂಥ ರಸೆಯಲ್ಲಿ ಸಹ ಹೋಗ್ತಾಯಿದ್ರೆ ಆವೊಂದು ಪ್ರೆಜರ್ ನಮಗೆ ಮಾನಸಿಕವಾಗಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಂಚಾರನ ಅನುಭವಿಸ್ಬೇಕು ಅನ್ನೋದು ಬಯಕೆ ಪ್ರತಿಯೊಬ್ಬನಲ್ಲೂ ಇದ್ದೇ ಇರತ್ತೆ ಹಾಗಾಗಿ ಈ ರೀತಿಯಾದ ಸುಧಾರಣೆ ಕಾಣುವಂತಹ ಆ ಮಾರ್ಗಗಳು ನಮಗೆ ಭಾಳ ಮುಖ್ಯವಾದಂತಹ ಪಾತ್ರವಹಿಸಬೇಕಾಗತ್ತೆ ಇಂತಹ ಅನೇಕ ರೀತಿಯಲ್ಲ ನಮಗೆ ಸಂಚಾರ ಸಾರಿಗೆ ಸಂಚಾರ ಮಾಡಲಿಕ್ಕೆ ಅದರಲ್ಲೂ ಸಹ ನಾವು ಬಸ್ಸು ಮತ್ತು ರೈಲು ಇನ್ನು ಅನೇಕ ರೀತಿಯಲ್ಲಿ ಸಿಗುವಂತಹ ವಾಹನಗಳ ಜೊತೆಯಲ್ಲಿಯೇ ನಾವು ಒಂದು ರೀತಿಯಲ್ಲಿ ನಮಗೆ ಇಷ್ಟಪಡುವಂಥ ರೀತಿಯಲ್ಲಿ ನಾವು ಸಾಗಲಿಕ್ಕೆ ಮಾಡಲಿಕ್ಕೆ ಅನುಕೂಲವಾದಂತಹ ಮಾರ್ಗಗಳು ಭಾಳಷ್ಟು ರೀತಿಯಲ್ಲಿ ನಮಗೆ ಅನುಕೂಲವಾಗಬೇಕು ಅನ್ನೋದೇ ತುಂಬ ರೀತಿಯಲ್ಲಿ ಇಷ್ಟ ಹಾಗಾಗಗಿ ಇನ್ನು ಹಳ್ಳ ಕೊಳ್ಳಗಳು ಹೆಚ್ಚಾಗಿ ಕಾಣೋದರಿಂದ ನಮಗೆ ಪ್ರಮಾಣಮಟ್ಟದಲ್ಲಿ ಪ್ರಯಾಣದಲ್ಲಿ ಕಷ್ಟಗಿಡುವಂತಹ ಅನೇಕ ರೀತಿಯಲ್ಲಿ ಹಳ್ಳ ಕೊಳ್ಳಗಳು ಇದ್ದಾಗ ರಸ್ತೆ ಸಂಚಾರ ಭಾಳ ಅದ್ವಿತಿಯಲ್ಲಿ ನಮಗೆ ಆಯಾಸವನ್ನು ತರಿಸುತ್ತೆ ತುಂಬ ಬೇಜಾರು ರೀತಿಯಲ್ಲಿ ನಮಗೆ ಮಾನಸಿಕವಾಗಿ ಕುಂದುತ್ತೀವಿ ಮೈಕೈ ನೋವೆಲ್ಲ ಮಾನಸಿಕವಾಗಿ ಆರೋಗ್ಯವನ್ನು ಸಹ ನಾವು ಹದಗೆಡ್ಸ್ಕೊಳ್ಳೋಂಥ ಮಟ್ಟಕ್ಕೆ ನಾವು ಇಳಿತೀವಿ ಅನ್ನೋದೇ ನಮ್ಮದು ವಿಷಯನ್ನ ನಾವು ವ್ಯಕ್ತಪಡಿಸ್ತಾಯಿದೀವಿ ಅಂಗಾಗಿ ನಾವು ಅನೇಕ ರೀತಿಯಲ್ಲಿ ನಾವು ಮಾರ್ಗಗಳು ಕಂಡಾಗ ಆ ಮಾರ್ಗಗಳ ನಡುವೆಯಲ್ಲಿ ನಾವು ಸಂಚಾರ ಹೇಗೆ ಮಾಡಬೇಕನ್ನೋದೆ ನಮಗೆ ಒಂದು ರೀತಿಯಲ್ಲಿ ಒಂದು ಟೆಕ್ನಿಕಲಿ ಒಂದು ಉಪಾಯ ರೀತಿಯಲ್ಲಿ ನಾವು ಅದುನ್ನ ಬಳಸಿಕೋಬೇಕು ಆ ರೀತಿಯ ಸಂಚಾರ ಮಾಡುವಲ್ಲಿ ನಾವು ಯೋಗ್ಯರಾಯಿದ್ದೇವೆ ಆರೋಗ್ಯವಾಗಿದ್ದೇವೆ ಒಂದು ಪ್ರಶ್ನೆ ಮಾನಸಿಕವಾಗಿ ತೆಗೆದುಕೊಂಡ್ರೆ ಅನೇಕ ರೀತಿಯಲ್ಲಿ ನಮ್ಮ ಬದಲಾವಣೆಯ ಶಕ್ತಿಗಳು ನಮ್ಮಲ್ಲಿ ತುಂಬುತ್ತೆ ಹಾಗಾಗಿ ರಸ್ತೆ ಮಾರ್ಗದ ನಡುವೆ ನಮ್ಮ ವ್ಯವಸ್ಥೆಯ ರೀತಿಯಲ್ಲಿ ಸಂಚಾರ ಮಾಡ್ಲಿಕ್ಕೆ ಸಹ ಅನುಕೂಲವಾಗತ್ತೆ ಹಾಗಾಗಿ ನಮ್ಮ ನಮ್ಮ ಇರ್ತಕ್ಕಂಥ ಪ್ರದೇಶನ್ನ ಸಾರಿಗೆಯ ಸಂಚಾರ ಅನೇಕ ರೀತಿಯಲ್ಲಿ ಸುಧಾರ್ಣೆ ಕಂಡುಕೊಂಡು ನಾವು ಬಸ್ಸು ಮತ್ತು ರೈಲಿನ ನಡುವೆ ಸಂಚಾರ ಮಾಡುವಲ್ಲಿ ಯಶಸ್ಸನ್ನು ಪೂರ್ಣಗೊಳಿಸಬೇಕು ಪ್ರಯಾಣದ ವ್ಯವಸ್ಥೆಯನ್ನು ಸಹ ನಾವು ಸುಮಧುರವಾದಂತಹ ವ್ಯವಸ್ಥೆಯಲ್ಲಿ ಸಹ ಕಾಣುತ್ತಾ ಒಂದು ಸ್ವರ್ಗ ಲೋಕದಲ್ಲಿ ಸಂಚಾರವನ್ನು ಮಾಡ್ತಿದ್ದೆ ಅನ್ನೋ ನಂಬಿಕೆಯಲ್ಲಿ ಇಟ್ಟುಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಮಾರ್ಗಗಳನ್ನು ಕಾಣುತ್ತಾ ನಾವು ಮಾರ್ಗದಲ್ಲಿ ಸಂಚಾರನ್ನ ಮಾಡಬೇಕಂತ ಹೇಳ್ತಾ ಇಲ್ಲಿಗೆ ನನ್ನ ಮಾರ್ಗದ ಸುಧಾರಣೆಗಳಲ್ಲಿ ವಾಹನ ಸುಧಾರಣೆಗಳಲ್ಲಿ ಸುಧಾರಣೆಗಳಲ್ಲಿ ವಿಷಯದ್ನ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಸಹ ನಮಸ್ಕಾರ ಧನ್ಯವಾದ ಶುಭದಿನ